ನಾವು ನೋಡ್ರಿ ಬಳ್ಳಾರಿ ನಮಗೆ ನೀರು ಸಿಗ್ಬೇಕಾದ್ರ ಹೊಸಪೇಟೆ ಡ್ಯಾಮಿದಿಂದ ಬರತೈತಿ ಅಲ್ಲೆಲ್ಲಿಂದ ಬಂದು ಕೆನಾಲ್ ನೀರು ಬಂದ್ನ ಕಾರಣ ಇವೆಲ್ಲ ಈ ಥರ ಸಜ್ಮೆಡಿಕ್ಕೆಂಡು ಎಲ್ಲ ಬೆಳೆಸ್ತಾ ಇದ್ದೀವಿ ಆ ನೀರಿರೋದಕ್ಕೆ ನಂಗೆ ಜೀವನ ಭೇಷ್ ಆಗಿರೋದು ಪರಮಾತ್ಮ ನಮಗೆ ಒಳ್ಳೆ ದಾರಿ ನೀರು ಎಲ್ಲ ಕೊಟ್ಟಾನ ಭೂಮಿ ಕೊಟ್ಟಾನ ನಮಗೆ ಮಾಡಿಕೊಂಡು ಹೋಗೋಕ ಸರಿಯಾಗಿ ಇಲ್ಲ ಇವಾಗ ಅವಾಗಿದ್ದಂಗೆ ಜನ ಇಲ್ಲ ಬರಿ ರೊಕ್ಕದಮೇಲೆ ನಡೀತಿದ್ದರೆ ಈಗ ಏನು ಮಾಡ್ಬೇಕು ಅಂತಂದ್ರೆ ಅವರಂಗೆ ಹೋದ್ರೆ ನಾಳೆ ಬರ್ತರೆ ನಮ್ಮ ಕೆಲ್ಸಕ್ಕೆ ಆಮೇಲೆ ಬರೋಂಗಿಲ್ಲ ಅವರು ಹೇಳಿದಂಗೆ ನಾವೊದ್ರೆ ತಿರ್ಗ ಮುಂಜಾಲ್ಬರ್ತರೆ ತಿರ್ಗ ಬರೋಂಗಿಲ್ಲ ಆದ್ರ ಮೂಲಕವಾಗಿ ನಮ್ಮ ಈ ನಮ್ಮೂರಲ್ಲಿ ನೀರಿನ ಸಮಸ್ಯೆ ಭಾಳ ಇದೈತೆ ಕೆರೆ ಸರಿಯಾಗಿಲ್ಲ ಈ ಎಮ್ ಎಲ್ ಎ ಎಂಪಿ ಗಳು ಎಲ್ಲ ಬಂದಾಗೆಲ್ಲ ನೋಡಿಕೊಂಡ್ ಹೋಗ್ತಾರ ಇವ್ರು ಬಿಲ್ ಮಾಡಿಕೊಂಡ ಇವ್ರೊಟ್ಟಿಗ್ ಇವರೇ ಒಳಸಂಚಾಗಿ ಸಗ್ರೇಟರ್ನು ಒಳಗೆ ಮಾಡಿಕೊಂಡ್ ತಾವೇ ತಿಂದುಬಿಟ್ರೆ ಎರಡು ಮೂರು ಸಲ ಐವತ್ತು ಲಕ್ಷ ಕೋಟಿ ಡಾಲರ್ಗಟ್ಟಲೆ ಹೊಡ್ದ್ ಬಿಟ್ಟಾರೆ ಈಗ ಹೊಸ್ಸಸ್ಸವ್ರು ಆಗ್ಯಾರ ಅವ್ರು ಅವ್ರು ಮಾಡಿಲ್ಲಲಪ್ಪ ಮೊದ್ಲಾರೆ ಮಾಡಿಲ್ಲ ನಾವೇನು ಮಾಡೋಲ್ಲ ನಿನ್ನೆ ಮೊನ್ನೆ ಸರಿಯಾಗಿ ನೀರಿನ ವ್ಯವಸ್ಥೆ ಇಲ್ಲ ಕುಡಿಯೋ ನೀರು ಸರಿಯಾಗಿಲ್ಲ ಭೂಮಿಯಾಗ್ ಮಸ್ತ್ ಇದ್ದವು ನೀರು ಕುಡಿಯೋ ನೀರಿನ ವ್ಯವಸ್ಥಯಿಲ್ಲ ಚರಂಡಿಲ್ಲ ಊರಾಗ ಬಾಳೋಕ ಯಾರ ಮನೆ ಮುಂದೆ ನೋಡೋ ಬರೀ ಗಲೀಜು ಮಕ್ಕ ಬೊಟ್ ಇಡ್ಕೊಂಡು ಊರಲ್ಲಿ ತಿರ್ಗಾಡ್ಬೇಕು ಅದನ್ನು ಕೇರ್ ಮಾಡೋರು ಯಾರು ಇಲ್ಲ ತಾವು ವೋಟ್ ಬಂದಾಗ ಕೈ ಮುಗ್ಕೊಂತ ಬರ್ತಾರೆ ಗೆದ್ದಳೊತ್ಲೇ ಯಾರು ಮನೆಗ ಕುಂತ್ಕೊಂಗ್ಬಿಡ್ತಾರ ತನ್ನ ಕೆಲ್ಸವು ತಾವು ನೋಡ್ಕೊಂತರ ಊರಿನ ಬಗ್ಗೆ ವಿಚಾರ ಮಾಡೋರು ಒಬ್ಬರು ಇಲ್ಲ ಮೇನ್ ರೊಡ್ಡಿಗೆ ನೀರು ಹರಿಸ್ತಾರಾ ಮತ್ತು ಬಟ್ಟೆಗಳು ಹಿಂಡ್ಯಾಕಿ ನಮ್ಮೂರಲ್ಲಿ ನಮ್ಮದು ಸ್ವಚ್ಛ ಇಟ್ಕೋಬೇಕು ಅಂಬೊದು ಯಾರಿಗೆ ಗೊತ್ತಾಗ್ವಲ್ದು ಬರೇ ಇದನ್ನೇ ಹೇಳ್ಕೊಂತ ಅವ್ರು ಹಿಂಡಾರ ಅಂಬುದು ಇವ್ರು ಹಿಂಡೋದ್ ಇವ್ರು ಹಿಂಡ್ಯಾರೆ ಅಂಬುದು ಅವ್ರುಂಬುದು ಎಲ್ಲ ರೊಡಿಗೆ ಮೇನ್ ರೋಡ್ನಾಗೆ ಊರಾಗ ನಡೋ ಊರಾಗ್ ನೀರು ಹರೀತತೇ ಯಾರನ ನಾವು ಊರಾಗೆ ಬಂದರೆ ಮಳೆ ಬಂದರೆ ರೋಡ್ನಗೆ ತುಂಬ ನೀರು ಅದನ್ನು ಚರಂಡಿ ಮಾಡೋರಿಲ್ಲ ನನ್ನ ಮನೆ ಒತ್ತತೆ ನಿನ್ನ ಮನೆ ಒತ್ತತ ಅಂತಾರ್ ನಮ್ಮೂರು ಪೈಕಿ ನಮ್ಮದೇ ಊರು ಭೇಷಿಡ್ಕ ಬೇಕಂಬುದು ಯಾರಿಗು ಗೊತ್ತಾಗ್ವಲ್ದು ತಮ್ಮದೆ ಒಂದು ಕೆಲಸ ನಡ್ದ್ ಬಿಟ್ಟರೆ ಸಾಕು ಊರೋರ್ ನಂಗೇನು ಬೇಕಂತಾರ ನಮ್ಮೂರಲ್ಲಿ ನಾವೇ ಎಮ್ ಎಲ್ ಎ ಎಮ್ ಪಿನು ಹಿಡ್ಕಂಡು ಇದನ್ನು ತೆಗಿಸ್ಬಿಡಕೆ ಅಂತ ಅವತ್ತಿನ ಪೂರ್ತಿ ಹೇಳ್ತಾರ ತಿರ್ಗ ತಿರ್ಗಿ ನೋಡೋದದಾಗಿ ಎಲ್ಲಿ ಹೋದ ಅಲ್ಲೇ ಬರ್ತಾರೆ ಆಮೇಲೆ ಯಾರು ನೀವ್ಯಾರು ನಾವ್ಯಾರೋ ಅವ್ರು ತಮ್ಮ ಕೆಲಸ ಬಂದಾಗ ಕೈ ಮುಕ್ಕಂಡು ಬಂದ್ಬಿಡ್ತಾರ ಈ ಥರ ಆಗಿಬಿಟ್ತೈತೆ ಯಾರು ಮನೆಗೆ ಅವರೆ ಯಜಮಾನಿಕೆ ಆಗ್ಯರ ಇವಾಗ ಯಾರು ಮನೆಗ್ ಒಬ್ಬರೇ ಯಜ್ಮಾನಿಕೆ ಆಗ್ಯರ ಮನೆ ಮನೆಗೆ ಕೇಳೋದಾಗಲಲ್ಲ ದೊಡ್ಡವ್ರ ಮಾತು ಯಾರು ಕೇರ್ ಮಾಡವಲ್ರು ಭಾಳ ಕಷ್ಟ ಐತೆ ಇವಾಗ ಯಾರ ಮನೆಗೆ ಅವರೆ ನಮ್ಮ ಮಗ ನಮ್ಮ ಮಾತು ಕೇಳೋಂಗಿಲ್ಲ ಮಂದ್ಯಾರು ಕೇಳ್ತಾರಂತ ಈ ಬರೆ ಒಂದು ಗಾದೆ ಮಾತು ಹೇಳಿಕೊಂತ ಹೋಗ್ಬಿಟ್ಟತ್ ಜನ ಬಳ್ಳಾರಿಯಲ್ಲಿ ನಾವು ಹೋಗ್ಬೇಕಾದ್ರೆ ಅವಾಗ ಎರಡು ತಾಸು ಆತುತು ಈಗ ಅರ್ಧ ಗಂಟೆಗ್ ಬರ್ತದೆ ಬಸ್ ಎಲ್ಲ ಸೌಲಭ್ಯಗಳು ಭೇಷಾಯಿದವ್ ಬಸ್ಸುಗಳು ರೋಡ್ ಚೆನ್ನಾಗೈತೆ ಎಲ್ಲ ಐತೆ ಇವಾಗ ಹೋಗಿ ಒಂದು ಗಂಟೆಗ್ ಹೋಗಿ ಗಂಟೆಗ್ ಮತ್ತು ಬಂದು ಸೇರ್ದು ಅವಾಗ ಒಂದಿನ ಬೆಳಗ್ಗೆ ಮುಂಜಾನೆ ಎಂಟು ಗಂಟೆಗೆ ಹೋದೋರ್ ರಾತ್ರಿ ಎಂಟು ಗಂಟೆಗೆ ಬರ್ತಿದ್ವಿ ತಲೆಮ್ಯಾಲೆ ಶಂಕೆ ಹೊತ್ಕೊ ಬರ್ತಿದ್ವಿ ಐದು ಕಿಲೋಮೀಟ್ರ್ ನಡ್ದ್ ಬರ್ತಿದ್ವಿ ಅಷ್ಟು ಸೌಲತ್ತು ಮಾಡ್ಯರ ಗೌರ್ಮೆಂಟು ಅದರ್ನ ನಾವು ಹೆಂಗೆ ಮುಗಿಸ್ಕೊಂಡು ಹೋಗಬೇಕು ನಮ್ಮೂರು ಸ್ವಚ್ಛ ಹೆಂಗಿಟ್ಕೋಬೇಕು ಅಂಬೋದು ಗೊತ್ತೇನೇ ಆಗ್ವಲ್ದು ಜನಕ್ಕೆ ದಡ್ಡ ಜನ ಏನು ಮಾಡೋಕಾಗೋದಿಲ್ಲ ಅದನ್ನೇ ಹಿಡ್ಕಂಡು ಅಲ್ಲಾಡಿಸ್ತಿದರ್ ಹಳೇದ್ ಹಿಡ್ಕಂಡು ಆತ ಏನುಮಾಡಿದ ಈತ ಏನುಮಾಡಿದ ಬರಿ ಒಬ್ರಮೇಲ್ ಒಬ್ರು ಹೇಳೋಕ್ ಸರಿಯಾಗ್ಬಿಟೈತೆ ಇವಾಗ ಅರಣ್ಯ ಇಲಾಖೆದವ್ರು ಇವರು ಗಿಡಗುಳ್ ಕೊಡ್ತಾರ ಹೊಲ್ಡಾಗ ಬೆಳೆ ಬೆಳೆಸಿರಿ ಅಂತೇಳಿ ಎಲ್ಲ ಬರೆಸ್ಕೊಂಡ್ ಹೋದರು ನಮಗೆ ನೂರು ಗಿಡ ಬೆಳೆಸಿದ್ದೆ ಕೊಡ್ತೀವಿ ಹೊಲ್ದಾಗ ಹಿಡಿದು ಅಂತಂದರೆ ಎಲ್ಲ ಬರೆಸ್ಕೊಂಡ್ ಹೋದರೆ ತಾ ಬಿಲ್ಲ್ ಮಡ್ಕಂಡ್ರು ರೊಕ್ಕ ತಾಂಬಿಟ್ರು ನಂಗೇನು ಒಂದು ಗಿಡ ಕೊಟ್ಟಿಲ್ಲ ಸುಮ್ಮನೆ ಬರ್ಸ್ಯಂಬಿಡ್ತಾರ ಏನು ನಾಲ್ಕು ತಿಂತರ ಎಲ್ಲ ಒಂದು ಸಾವಿರ ಗಿಡ ಬರೆಸ್ಕೊಂಬಿಟ್ರು ಹೋಗ್ ಬಿಟ್ಟರು ಒಬ್ರಿಗೂ ಒಂದು ಗಿಡ ಕೊಟ್ಟಿಲ್ಲ ಗ್ರಾಮ ಪಂಚಾಯಿತಿ ಅವ್ರು ಗ್ರಾಮ ಪಂಚಾಯತಿಯವ್ರಾಗ್ಲಿ ಯಾರಾಗಲಿ ಸುಮ್ಮನೆ ತಾವು ಎಲ್ಲಿ ಹೊರಗಡೆ ಮಾಡ್ಕೊಂತಾರೊ ಏನು ಮಾಡ್ತಾರೋ ಅಲ್ಲೇ ಬಿಟ್ಟು ಬರ್ತಾರೊ ಗೊತ್ತಾಗವಲ್ದು ಯಾರೋ ಇನ್ನೊಬ್ಬರು ಇದನ್ನು ವಿವರ ಮಾಡಿ ಕೇಳೋರಿಲ್ಲ ಹಣ್ಣಿನ್ ಗಿಡ ಬರ್ತವ ಹುಂಚೆನ್ ಹಣ್ಣು ಬರ್ತವ ಮಾವಿನ ಹಣ್ಣಿನ ಗಿಡ ಬರ್ತವ ನಿಂಬೆ ಹಣ್ಣಿನ ಗಿಡ ಬರ್ತವ ಒಂದು ಗಿಡ ಹೊಲ್ದಲ್ಲಿ ಇಡ್ಕಲ್ಡ್ರ ಅಂತ ಕೊಡೋರಿಲ್ಲ ಅದೇನ್ಮಾಡ್ತಾರೋ ಗೊತ್ತಿಲ್ಲ ಸೈನ್ ಮಾಡ್ಸಂತಾರ ಹೋಗ್ಬಿಡ್ತರ ಏಸ್ ಗಿಡಪ್ಪಾ ಅವ್ನು ಒಂದು ಐವತ್ತು ನಿನ್ನೇ ಸಲ್ಪ ನನಗೆ ಒಂದು ನೂರು ತೆಂಗಿನಗಿಡ ಎಲ್ಲರೂ ಒಂದುಸಾವ್ರ ಲಕ್ಷ ಗಿಡಗಳನ್ ಮಾಡ್ಕೊಂಡ್ ಹೋಗ್ಬಿಡ್ತರ ಏನು ಮಾಡ್ತಾರೋ ಗೊತ್ತಾಗೋದಿಲ್ಲ ಅರಣ್ಯ ಇಲಾಖೆದಾಗ್ ಹೋದ್ರೆ ನಮ್ನೆನು ಕೇರ್ ಮಾಡ್ತಾರ ಅವ್ರು ಊರಾಗೆ ಬಂದಾಗೇ ಕೊಡ್ಬೇಕು ಅಲ್ಲಿ ಕೇಳಿದ್ರೆ ರೊಕ್ಕ ಕೊಡ್ತಾರ ಈ ಥರ ಇತ್ತು ನೋಡ್ನಮ್ ಬಡವರ ಕಷ್ಟ ಯಾರು ಕೇಳೋರಿಲ್ಲ